ಹಲೋ ನಮಸ್ತೆ ಮೇಡಮ್ ಮೇಡಮ್ ಲಕ್ಷ್ಮೀ ಡಾಕ್ಟ್ರ್ ಅಲ್ವ ನೀವು ಮಾತಾಡ್ತಾಯಿರೋದು ಹ್ಞೂ ಮೇಡಮ್ ನಾನು ಶಕೀಲಾ ಅಂತ ಮೊನ್ನೆ ಸಂಡೇ ಬಂದಿದ್ದೆ ಮೇಡಮ್ ನಿಮ್ಮ ಕ್ಲೀನಿಕ್ಗೆ ಹೊಟ್ಟೆ ನೋವು ಅಂತ ಕೊಟ್ಟಿದ್ದರು ನೀವು ಇದು ಟ್ಯಾಬ್ಲೆಟ್ಸ್ ಅದೇ ತಗೊಳ್ತ ಇದ್ದೀನಿ ಕೊಟ್ರಲ್ಲ ಮೇಡಮ್ ನೀವು ಅದು ಎಕ್ಸ್ರಿ ಡೇಟ್ ಇದೆಯೋ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆಯೋ ಗೊತ್ತಿಲ್ಲ ಅದು ಸ್ವಲ್ಪ ಕೇಳಬೇಕಾಗಿತ್ತು ಮೇಡಮ್ ನಿಮಗೆ ಹ್ಞೂ ಇಲ್ಲ ಮೇಡಮ್ ತಿರುಗ ಏನು ಹೊಟ್ಟೆ ನೋವು ಆಗ್ತಾಯಿದೆ ಅದೇ ತಿನ್ಬೋದ ಮೇಡಮ್ ಹ್ಞೂ ಹಾಂ ಹಾಂ ಹಾಂ ಅದಕ್ಕೇನಾದರೂ ಊಟದಲ್ಲಿ ಪಥ್ಯ ಇರ್ಬೇಕು ಮೇಡಮ್

ಹಾಂ ಏನಾದರೂ ಪಥ್ಯ ಇಡ್ಬೇಕು ಮೇಡಮ್ ಊಟದಲ್ಲಿ ಹ್ಞೂ ನಾನು ಕುಡಿಬೇಡ ಅದು ಮಜ್ಜಿಗೆ ಕುಡಿಬೇಡ ಅದು ಬಾಳೆಹಣ್ಣು ತಿನ್ನಬೇಡ ಅಂತಾರೆ ಇಲ್ಲ ಮೇಡಮ್ ಎನ್ ಮಟನ್ ಚಿಕನ್ ಏನೂ ಇದಿಲ್ಲ ಮೇಡಮ್ ನಾನು ಹ್ಞೂ ಬರೀ ಅದು

ಓಕೆ ಮೇಡಮ್ ಓಕೆ ಸರಿ ಮೇಡಮ್ ಸರಿ ಮೇಡಮ್ ಓಕೆ ಇದು ತಿಂದ್ಬಿಟ್ಟು ಆಮೇಲೆ ಓಕೆ ಥ್ಯಾಂಕ್ ಯು ಮೇಡಮ್ ಹ್ಞೂ ಸರಿ ಮೇಡಮ್ ಹಾಗೆ ಆಗಲಿ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು